ಹಲೋ ಪ್ರಸನ್ನ ಅವರೆ ನೀವು ಟ್ರ್ಯಾವೆಲ್ ಏಜೆಂಟ್ ಅವರಾ ಹಾಂ ಅಂದ್ರೆ ನಾನು ನಾನು ಮತ್ತೆ ನನ್ನ ಫ್ರೆಂಡ್ಸೂ ಒಂದು ಸ್ವಲ್ಪ ಜನ ಈ ಸಾಟರ್ಡೇ ಸಂಡೇ ವೀಕೆಂಡಲ್ಲಿ ಕೇದಾರೇಶ್ವರ ಟೆಂಪಲ್ ಹೋಗಬೇಕಾಗಿತ್ತು ಈಗ ಅದೆ ಯಾವ ಥರ ಆಗುತ್ತೆ ನಿಮ್ಮ ಗಾಡಿ ವೆಹಿಕಲ್ಸಿದ್ದು ನಾವು ಒಂದು ಆರು ಜನ ಇದ್ದೀವಿ ಹಾಂ ಆರು ಜನ ಇದ್ದೀವಿ ಅವು ಅಷ್ಟು ಹೋಗಬೇಕು ಯಾವ ಥರ ಹಾಂ ಸರಿ ಓಕೆ ಇನ್ನು ಇಬ್ಬರು ಬರೋರಿದ್ರು ನಾವು ಮತ್ತೆ ಬೇಡ ಅಂತ ಮಾಡಿದೆ ಅವ್ರು ಇಬ್ಬರು ಬರಕೆ ಹೇಳ್ತಿವಿ ಹಾಂ ಹೌದು ಅಂದರೆ ಹಾಂ ಸರಿ ಸರಿ ಅಂದರೆ ಎಷ್ಟು ಅಮೌಂಟ್ ಆಗುತ್ತೆ ಟು ಡೇಸ್ ಟ್ರಿಪ್ಪಿಗೆ ಹೌದಾ

ಅದು ಕೇದಾರೇಶ್ವರ ಟೆಂಪಲಿಗೆ ಮೊದಲು ಹೋಗಬೇಕು ಅಲ್ಲಿ ಹೋಗಿ ನೆಕ್ಷ್ಟು ಬೇರೆ ಟ್ರಿಪ್ಪು ಎಲ್ಲ ಇದ್ದಾವೆ ಅಲ್ಲೆ ಸಣ್ಣ ಪುಟ್ಟ ಪ್ಲೇಸ್ ಉಂಟು ಇದ್ರೆ ಸ್ವಲ್ಪ ಹಂಗೆ ನೋಡ್ಕಂಡು ಬರ್ಬೇಕು ಓಕೆ ನಲವತ್ತು ಸಾವಿರ ಪ್ಯಾಕೇಜ್ ಓಕೆ ಸರಿ ಅಂದ್ರೆ ಓಕೆ ಇದು ಹುಷಾರು ಈ ಕರ್ಕಂಡು ಹೋಗೋಕೆ ಎಲ್ಲ ವ್ಯವಸ್ಥೆ ಡ್ರೈವರಿಂದು ಹಾಂ ಓಕೆ ಸರಿ ಅದೆ ಈಗ ಫ ಅಂದರೆ ಸಣ್ಣ ಪುಟ್ಟ ಪ್ಲೇಸ್ ಎಲ್ಲ ಇದಾವೆ ಈಗ ನಾವು ವೀಕೆಂಡಲ್ಲಿ ಎಷ್ಟೊತಿಗೆ ನೀವು ಗಾಡಿ ಬಿಡ್ತೀರ ಇಲ್ಲಿಂದ ಎಷ್ಟೊತಿಗೆ ನಾವೆಲ್ಲ ರೀಚಾಗ್ಬೇಕು ಅಲ್ಲಿ

ಓಕೆ ಬೆಳಿಗ್ಗೆ ಬೇಗ ನಾವು ನಿಮ್ಮ ಗಾಡಿ ಪಿಕ್ ಮಾಡ್ಕೊಂಡು ಹೋದರೆ ಅಲ್ಲಿ ಕೇದಾರೇಶ್ವರ ಟೆಂಪಲ್ಗೆ ಎಷ್ಟೊತಿಗೆ ಹೋಗ್ತೀವಿ

ಹಾಂ ಸರಿ ಹಾಂ ಸರಿ ಓಕೆ ಸರ್ ಓಕೆ ಸರ್ ಹಂಗಾದ್ರೆ ತ್ಯಾಂಕ್ ಯು